ಹಲೋ ಸಹನಾ ಅವರಾ ಹಾಂ ಅದೇ ನಾನು ವರ್ಷಾ ಅಂತ ಹಾಂ ಇದು ಹೃದಯ ಸಮಸ್ಯೆಗೆ ಯಾವುದಾದ್ರೂ ಆಸ್ಪತ್ರೆಗಳು ನಿಮಗ್ ಗೊತ್ತಿದ್ದರೆ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಹಾಂ ಅದೇ ಇವಾಗ ಇತ್ತೀಚೆಗೆ ಸ್ವಲ್ಪ ನೋವು ಸ್ಟಾರ್ಟ್ ಆಗಿದೆ ಇವಾಗಲೇ ಸ್ಟಾರ್ಟಿಂಗಲ್ಲೆ ತೋರಿಸ್ಕೊಂಡ್ರೆ ಒಳ್ಳೆಯದಲ್ವಾ ಹಾಂ ಅದಕ್ಕೆ

ಹೌದಾ

ಅದೇ ನಮಗ್ ಏನೇನು ಏನೇನು ಸಮಸ್ಯೆ ಎಲ್ಲ ಹೇಳ್ಕೊಂಡ್ರೆ ಓಕೆನಾ ಅಲ್ಲಿ ಅದೇ ಇವಾಗ ನೋವು ಸ್ಟಾರ್ಟಾಗಿ ಲೈಟಾಗಿ ನೋವು ಬರ್ತಾ ಇದೆ ಆದರೆ ಒಂದುಸಲ ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ ಹಾಂ ಹಾಂ ಅದಕ್ಕೆ ಗೊತ್ತಾಗ್ಲಿಲ್ಲ ಹಾಂ ಅದೇ ಅದಕ್ಕೆ ಭಯ ಅದೇ

ನಮ್ಮ ಜಿಲ್ಲೆಯಲ್ಲೇ ಯಾವುದಾದ್ರೂ ಇದೆಯಾ ನಮ್ಮ ಜಿಲ್ಲೆ ತುಮಕೂರ್ ಜಿಲ್ಲೆಯಲ್ಲಿ ಹೌದಾ ಹೌದಾ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಸರಿ

ಮತ್ತೆ ಬೇರೆ ಯಾವುದಾದ್ರೂ ನಿಮಗ್ ಗೊತ್ತಿರೋದು ಯಾವುದಾದ್ರೂ ಬೇರೆ ಹಾಂ ಹಾಂ ಸರಿ ಹ್ಞೂ ಹೌದು ಹಾಂ ಹೌದು ಸರಿ ಸಹನಾ ಅವ್ರೇ ಹಾಂ ಸರಿ ಧನ್ಯವಾದಗಳು